ಚಾಮರಾಜನಗರ ಜಿಲ್ಲೆ ಗಡಿ ಅಂಚಿನ ಒಂದು ಸುಂದರ ಜಿಲ್ಲೆಯಾಗಿದೆ ಇಲ್ಲಿ ಗಿರಿಧಾಮಗಳಿವೆ ಅಭಯಾರಣ್ಯಗಳಿವೆ ಹಾಗೂ ವಿಶೇಷ ಸಮುದಾಯವನ್ನು ಹೊಂದಿರ್ತಕ್ಕಂತಹ ಒಂದು ಜಿಲ್ಲೆಯಾಗಿದೆ ಇಲ್ಲಿನ ಕಾಡುಕುರುಬ ಜೇನುಕುರುಬರು ಹಾಗೂ ಸೋಲಿಗರು ವಾಸ ಮಾಡುವಂತಹ ಒಂದು ಗಡಿನಾಡಿನ ಅತ್ಯಂತ ಸುಂದರವಾದ ಜಿಲ್ಲೆ ಎಂದರೆ ತಪ್ಪಾಗಲಾರದು ಸೋಲಿಗರು ಬಿಳಿಗಿರಿರಂಗನ ಬೆಟ್ಟದಲ್ಲಿ ವಾಸ ಮಾಡುತ್ತಾರೆ ಹಾಗೂ ಮಹದೇಶ್ವರನ ಬೆಟ್ಟದ ತಪ್ಪಲಿನಲ್ಲೂ ಕೂಡ ವಾಸ ಮಾಡುತ್ತಾಯಿದ್ದಾರೆ ಹಾಗೂ ಈ ಚಾಮರಾಜನಗರ ಜಿಲ್ಲೆಯ ಅಭಯಾರಣ್ಯ ಬಂಡಿಪುರದಲ್ಲೂ ಕೂಡ ಸೋಲಿಗರು ಇದ್ದಾರೆ ಇವರು ತಮ್ಮದೇ ಅದ ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಹೊಂದಿರುತ್ತಾರೆ ಸೋಲಿಗರು ಒಂದು ಕಾಡಂಚಿನಲ್ಲಿ ಇರತ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಈ ಬುಡಕಟ್ಟು ಜನಾಂಗದವರು ತಮ್ಮ ಜೀವನೋಪಾಯಕ್ಕಾಗಿ ಹಲವಾರು ವೃತ್ತಿಗಳನ್ನು ಅವಲಂಬಿಸಿದ್ದಾರೆ ಬಹಳ ಹಿಂದೆ ಇವರು ಬುಟ್ಟಿ ಹೆಣೆಯುವ ಹೆಚ್ಚಿನ ಕೆಲಸಗಳನ್ನು ಮಾಡುತ್ತಿದ್ದರು ಕಾಡಿನಿಂದ ಪಡೆದ ಬಿದಿರನ್ನು ತಾವು ಬುಟ್ಟಿ ಹೆಣೆದು ಅದನ್ನು ಜನಗಳಿಗೆ ಮಾರಾಟ ಮಾಡಿ ಅದರಲ್ಲೇ ಜೀವನ ಸಾಗಿಸುತ್ತಿದ್ದರು ಹಾಗೂ ಆ ಕಾಡಂಚಿನಲ್ಲಿ ಸಿಗುವ ಕಾಡಿನ ಉತ್ಪನ್ನಗಳಾದ ಜೇನು ಅದನ್ನು ಕೂಡ ಅವರು ಸಂಗ್ರಹಣೆ ಮಾಡಿ ಅದನ್ನು ಜನಗಳಿಗೆ ಮಾರಾಟ ಮಾಡಿ ತಮ್ಮ ಜೀವನೋಪಾಯವನ್ನು ನಡೆಸಿಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಅವರಲ್ಲೂ ಕೂಡ ಹಲವಾರು ರೀತಿಯ ಬುಡಕಟ್ಟು ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿವೆ ಸೋಲಿಗರು ತಮ್ಮ ಬುಡಕಟ್ಟು ಆಚರಣೆಗಳನ್ನು ತಮ್ಮ ಎಂದಿನಂತೆಯೇ ಕೂಡ ಈಗಲೂ ಕೂಡ ನಡೆಸಿಕೊಂಡು ಹೋಗುತ್ತಿದ್ದಾರೆ ಅಂತರದಲ್ಲಿ ಹೇಳೋದಾದ್ರೆ ಚಾಮರಾಜನಗರ ಜಿಲ್ಲೆಯ ಆರಾಧ್ಯ ದೈವ ಮಲೆ ಮಹದೇಶ್ವರರು ಮಲೆ ಮಹದೇಶ್ವರರು ಜಾನಪದ ಒಂದು ಶೈಲಿಯಲ್ಲಿ ಅವರ ಬಗ್ಗೆ ಒಂದು ಮಹಾ ಕಾವ್ಯವೇ ಹೊರಬಂದಿದೆ ಮಲೆ ಮಹದೇಶ್ವರರು ಇರತಕ್ಕಂಥ ಒಂದು ನೆಲೆ ಮಲೆ ಮಹದೇಶ್ವರ ಬೆಟ್ಟ ಈ ಬೆಟ್ಟ ಇರುವುದು ಇದನ್ನು ನಾವು ಏಳು ಮಲೆ ಎಂದು ಕೂಡ ಕರೆಯುತ್ತೇವೆ ಇದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕಿನಲ್ಲಿ ಇದೆ ಈ ಹನೂರು ತಾಲ್ಲೂಕು ಇತ್ತೀಚೆಗೆ ಹೊಸದಾಗಿ ರಚನೆಗೊಂಡ ಒಂದು ತಾಲ್ಲೂಕಾಗಿದೆ ಈ ಇಲ್ಲಿ ಇರತಕ್ಕಂಥ ಮಹದೇಶ್ವರ ಬೆಟ್ಟದಲ್ಲಿ ಹಲವಾರು ರೀತಿಯ ಜಾತ್ರೆಗಳು ಕೂಡ ಇಲ್ಲೂ ನಡೆಯುತ್ತವೆ ಅದರಲ್ಲೂ ಕೂಡ ವಿಶೇಷವಾಗಿ ದೀಪಾವಳಿಯ ಸಂದರ್ಭದಲ್ಲಿ ಒಂದು ದೊಡ್ಡ ಪರೀಕ್ಷೆ ನಡೆಯುತ್ತದೆ ಈ ಪರೀಕ್ಷೆಯಲ್ಲಿ ಹಲವಾರು ಜನಾಂಗಗಳು ಹಾಗೂ ಹಲವಾರು ದೂರದ ಪ್ರದೇಶದ ಭಕ್ತರು ಇಲ್ಲಿಗೆ ಬಂದು ಸೇರುತ್ತಾರೆ ಇವರೆಲ್ಲ ಸೇರಿ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗುತ್ತಾರೆ ಇಲ್ಲಿ ಕಾರ್ತಿಕ ಮಾಸದಲ್ಲೂ ಕೂಡ ಜಾತ್ರೆ ಕೂಡ ನಡೆಯುತ್ತದೆ ಹಾಗೂ ಶಿವರಾತ್ರಿ ಮತ್ತು ಯುಗಾದಿ ಸಂದರ್ಭದಲ್ಲೂ ಕೂಡ ಜಾತ್ರೆ ನಡೆಯುತ್ತದೆ ಇಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ರಾತ್ರಿ ವೇಳೆ ಒಂದು ಜನ ಸಮೂಹ ಭಕ್ತ ಸಮೂಹ ಇಡೀ ದಿನ ಜಾಗರಣೆಯನ್ನು ಮಾಡುವ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿ ಕೊಡಲಾಗಿದೆ ಇಲ್ಲಿ ಬರುವ ಭಕ್ತ ಸಮೂಹದವರು ಇಲ್ಲಿನ ಒಂದು ದೇವಸ್ಥಾನದ ಒಂದು ಆವರಣವನ್ನು ಸ್ವಚ್ಛ ಮಾಡಲಿಕ್ಕೆ ತಾವು ಒಂದು ವ್ರತವನ್ನೂ ಕೂಡ ಕೈಗೊಂಡಿದ್ದಾರೆ ಆ ವ್ರತದಲ್ಲಿ ಅವರು ತಾವು ಇಲ್ಲಿ ವಾಸವಾಗಿದ್ದು ಇಲ್ಲಿನ ಆಹಾರ ಪದಾರ್ಥಗಳನ್ನು ದಾಸೋಹದಿಂದ ಪಡೆದು ಇಡೀ ದೇವಸ್ಥಾನವನ್ನು ಸ್ವಚ್ಛ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡುತ್ತಾರೆ ಇದು ಒಂದಲ್ಲ ಎರಡಲ್ಲ ಒಂದು ಹತ್ತು ಹದಿನೈದು ದಿನಗಳವರೆಗೆ ಈ ರೀತಿ ತಂಡೋಪತಂಡವಾಗಿ ಬಂದು ದೇವಸ್ಥಾನದ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛ ಮಾಡುತ್ತಾರೆ ಹೀಗೆ ಹೇಳುವುದಾದರೆ ಚಾಮರಾಜನಗರ ಜಿಲ್ಲೆಯಲ್ಲ ಮುಖ್ಯ ಪ್ರದೇಶವಾದ ಚಾಮರಾಜೇಶ್ವರಿ ದೇವಸ್ಥಾನದಲ್ಲೂ ಕೂಡ ಒಂದು ರಥೋತ್ಸವ ನಡಿಯುತ್ತದೆ ಈ ರಥೋತ್ಸವದಲ್ಲಿ ಹೊಸದಾಗಿ ಮದುವೆ ಆಗಿರುವ ನವ ವಧು ವರರು ಅಂದರೆ ಗಂಡು ಹೆಣ್ಣು ಬಂದು ಹಣ್ಣು ಮತ್ತು ಜಾವನೆಯನ್ನು ರಥಕ್ಕೆ ಎಸೆಯುವ ಸಂಪ್ರದಾಯವಿದೆ ಇದರಿಂದ ಅವರು ತಮ್ಮ ವಿವಾಹ ಬದುಕು ಮುಂದೆ ಒಳ್ಳೆಯದಾಗಲಿ ಎಂಬುದನ್ನು ಕೂಡ ಅವರು ಕಂಡುಕೊಂಡಿದ್ದಾರೆ ಹೀಗೆ ಚಾಮರಾಜನಗರ ಜಿಲ್ಲೆಯ ಸ್ ಯುಗಾದಿ ಹಬ್ಬ ಯಾರೂ ಕೂಡ ಮರೆಯುವಂತಿಲ್ಲ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಯುಗಾದಿ ಹಬ್ಬ ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರುತ್ತದೆ ಈ ದಿನದಂದು ಎಲ್ಲರೂ ಸಿಹಿ ಮತ್ತು ಕಹಿಯಾಗಿಯೇ ಬೇವು ಬೆಲ್ಲವನ್ನು ಸೇವನೆ ಮಾಡುತ್ತಾರೆ ಹಾಗೂ ಹಲವಾರು ಊರುಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಈ ಯುಗಾದಿ ಸಂದರ್ಭದಲ್ಲಿ ಬಂಡಿ ವ್ಯಾನ್ ಬಂಡಿಗಳನ್ನು ಕೂಡ ಓಡಿಸುತ್ತಾರೆ ಈ ಬಂಡಿಗಳು ಅವುಗಳ ಸಂಕೇತವಾಗಿದೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಮತ್ತೊಂದು ವಿಶೇಷವೆಂದರೆ ಬಂಡಿ ಹಬ್ಬ ಈ ಬಂಡಿ ಹಬ್ಬ ಚಾಮರಾಜನಗರ ಜಿಲ್ಲೆಯ ಕಸ್ತೂರು ಎಂಬ ಊ ಗ್ರಾಮದಲ್ಲಿ ನಡಿಯುತ್ತದೆ ಇದನ್ನು ಎಲ್ಲರೂ ಕೂಡ ಕಸ್ತೂರು ಬಂಡಿ ಎಂದೇ ಇದು ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ ಹಲವಾರು ಊರುಗಳಲ್ಲಿ ಬಂಡಿ ನಡೆದರೂ ಕೂಡ ಕಸ್ತೂರು ಬಂಡಿ ತುಂಬ ತ ಆಕರ್ಷಣೆಯನ್ನ ಹೊಂದಿರ್ತಕ್ಕಂಥ ಒಂದು ಬಂಡಿಯಾಗಿದೆ ಈ ಕಸ್ತೂರು ಬಂಡಿಗೆ ಹಲವಾರು ಗ್ರಾಮಗಳು ಸೇರಿಕೊಂಡು ಅಲ್ಲಿ ರಾತ್ರಿಯೆಲ್ಲ ಆ ಬಂಡಿ ಉತ್ಸವವನ್ನು ಜನರು ನೋಡಿ ಅದರ ಒಂದು ವಿಶೇಷತೆಯನ್ನು ಮೆಚ್ಚುತ್ತಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಕ್ರಾತಿ ಕೂಡ ಒಂದು ದೊಡ್ಡ ಹಬ್ಬವಾಗಿ ಪರಿಣಮಿಸಿದೆ ಏಕೆಂದರೆ ಸಂಕ್ರಾತಿಯ ಸಂದರ್ಭದಲ್ಲಿ ಜನರು ಈ ಒಂದು ದವಸ ಧಾನ್ಯಗಳನ್ನ ಬೆಳೆದು ಒಂದು ಸುಗ್ಗಿಯ ಕಾಲವಾಗಿರುತ್ತದೆ ಇಡೀ ವರ್ಷ ರೈತ ತನ್ನ ಜಮೀನಿನಲ್ಲಿ ಕಷ್ಟಪಟ್ಟು ಬೆಳೆದ ದವಸ ಧಾನ್ಯಗಳನ್ನ ರಾಶಿ ಮಾಡಿ ಅದನ್ನು ಪೂಜೆ ಮಾಡಿ ಅದನ್ನು ಎಲ್ಲ ಜ ಎಲ್ಲ ಜನರಿಗೂ ಕೂಡ ವಿನಿಯೋಗವಾಗುವಂತೆ ಹಂಚಿಕೆ ಮಾಡಿ ಉಳಿದಿದ್ದನ್ನು ಮಾರಾಟ ಮಾಡಿ ತನ್ನ ಜೀವನೋಪಾಯಕ್ಕಾಗಿ ಇಟ್ಟುಕೊಳ್ಳುವ ಒಂದು ಸುಸಂದರ್ಭವಾದ ಹಬ್ಬವಾಗಿದೆ ಸಂಕ್ರಾತಿ ಒಂದು ಪ್ರಕೃ ಪ್ರಗತಿಯ ಒಂದು ಸಂಕೇತ ಕೂಡ ಆಗಿದೆ ಎಂದರೆ ತಪ್ಪಾಗಲಾರದು ಹೀಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹಲವಾರು ರೀತಿಯ ಹಬ್ಬಗಳು ಕೂಡ ನೆರವೇರುತ್ತಾ ಬಂದಿವೆ ಶಿವರಾತ್ರಿ ಕೂಡ ಇಲ್ಲಿನ ಒಂದು ದೊಡ್ಡ ವಿಶೇಷವಾದ ಹಬ್ಬವಾಗಿದೆ ಎಲ್ಲ ದೇವಸ್ಥಾನಗಳಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಅಂದು ಇಡೀ ದಿನ ಜಾಗರಣೆಯನ್ನು ಕೂಡ ಜನರು ನಡೆಸುತ್ತಾರೆ ಈ ಜಾಗರಣೆಯ ಸಂದರ್ಭದಲ್ಲಿ ಹಲವಾರು ರೀತಿಯ ನಾಟಕಗಳನ್ನು ಪೌರಾಣಿಕ ನಾಟಕಗಳನ್ನು ಏರ್ಪಡಿಸುತ್ತಾರೆ ಶಿವ ಕಥೆಗಳನ್ನು ಏರ್ಪಡಿಸುತ್ತಾರೆ ಕಥಾ ಕಾಲಕ್ಷೇಪಗಳನ್ನ ನಡೆಸುತ್ತಾರೆ ರಾತ್ರಿ ಇಡೀ ಜನರು ದೇವಸ್ಥಾನಗಳ ಬಳಿ ಇದ್ದು ಜಾಗರಣೆ ಮಾಡಿ ದೇವರಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಂತಹ ಸಂದರ್ಭ ಕೂಡ ಆಗಿದೆ ಹೀಗೆ ಮುಂದುವರೆಯುತ್ತಾ ಚಾಮರಾಜನಗರ ಜಿಲ್ಲೆಯಲ್ಲಿ ಹಲವಾರು ಜಯಂತಿಗಳನ್ನು ಕೂಡ ಆಚರಿಸುತ್ತಾರೆ ಅದರಲ್ಲಿ ಬಹಳ ಪ್ರಮುಖವಾದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಈ ಒಂದು ನಮ್ಮ ಭಾರತದ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಇಡೀ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಎಲ್ಲ ಕಛೇರಿಗಳಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾರೆ ಇದಲ್ಲದೆ ತದನಂತರ ಬರತಕ್ಕಂತಹ ಬಸವ ಜಯಂತಿಯನ್ನು ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನೆರವೇರಿಸುತ್ತಾರೆ ಈ ರೀತಿಯಾಗಿ ಹಲವಾರು ಆಚರಣೆಗಳು ನಾಡ ಹಬ್ಬಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳನ್ನು ಈ ಜಿಲ್ಲೆ ಆಚರಿಸಿದೆ ಅದರಲ್ಲಿ ಸಂಭ್ರಮ ಸಡಗರವನ್ನು ಪಡೆಯೋದನ್ನು ನಾವು ನೋಡುತ್ತೇವೆ ಹೀಗೆ ಕರ್ನಾಟಕ ರಾಜ್ಯೋತ್ಸವ ಕೂಡ ಜಿಲ್ಲೆಯ ಒಂದು ಮತ್ತೊಂದು ಆಚರಣೆಯಾಗಿದೆ ಏಕೆಂದರೆ ಇದು ಗಡಿನಾಡ ಜಿಲ್ಲೆಯಾದ್ದರಿಂದ ಇಲ್ಲಿ ಕರ್ನಾಟಕ ಕ ರಕ್ಷಣ ಪಡೆಗಳು ಹಾಗೂ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತಹ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಈ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಾರೆ ನವೆಂಬರ್ ಮಾಹೆಯ ಇಡೀ ವರ್ ಇಡೀ ತಿಂಗಳು ಮಾಹೆಯ ಪೂರ್ತಿಯಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಶಿಷ್ಟವಾಗಿ ಆಚರಿಸುತ್ತಾರೆ ಆಟೋ ಚಾಲಕರ ಸಂಘದವರು ಕೂಡ ತಮ್ಮ ತಮ್ಮ ನಿಲ್ದಾಣಗಳಲ್ಲಿ ಈ ನವೆಂಬರ್ ಮಾಹೆ ಒಂದು ದಿನ ಮೀಸಲಾಗಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿಯವರು ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ದಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾರೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಿಲ್ಲೆಯ ಎಲ್ಲರೂ ಕೂಡ ಕನ್ನಡವನ್ನು ಉಳಿಸುವ ಬೆಳೆಸುವ ಹಾಗೂ ಮುನ್ನಡೆಸುವ ಸಂಕಲ್ಪವನ್ನು ಮಾಡುತ್ತಾರೆ ಕನ್ನಡ ಉಳಿಯಬೇಕು ಅದನ್ನು ಬೆಳೆಸಬೇಕು ಅದನ್ನು ಮುನ್ನಡೆಸಬೇಕು ಯ ಹಾಗೂ ಯುವ ಪ್ರತಿಭೆಗಳಿಗೆ ಯುವ ಕವಿಗಳಿಗೆ ನಾವು ಆಶ್ರಯವನ್ನು ಒದಗಿಸಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಅಂದು ಗೌರವಿತವಾಗಿ ಕನ್ನಡದ ಪರ ಕೆಲಸ ಮಾಡಿದ ಅತ್ಯಂತ ಹೆಚ್ಚಿನ ಶ್ರದ್ಧಾಪೂರ್ವಕವಾಗಿ ಕನ್ನಡ ಕೆಲಸದಲ್ಲಿ ತೊಡಗಿಸಿಕೊಂಡವರಿಗೆ ಪುರಸ್ಕಾರಗಳನ್ನು ನಗದು ಬಹುಮಾನಗಳನ್ನು ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಹೀಗೆ ಜಿಲ್ಲೆಯಲ್ಲಿ ಹತ್ತು ಹಲವಾರು ರೀತಿಯ ಹಬ್ಬಗಳು ಆಚರಣೆಗಳು ಜಯಂತಿಗಳನ್ನು ನಾವು ಆಚರಿಸುತ್ತಾ ಇರುವುದು ಕಂಡು ಬಂದಿದೆ ಚಾಮರಾಜನಗರ ಜಿಲ್ಲೆ ಒಂದು ರೀತಿಯ ಗಡಿನಾಡ ಜಿಲ್ಲೆಯಾದ್ದರಿಂದ ಇಲ್ಲಿ ಹಲವಾರು ರೀತಿಯ ಎಲ್ಲ ಜನಾಂಗದವರು ಹಾಗೂ ಎಲ್ಲ ಭಾಷೆಯನ್ನು ಮಾತನಾಡುವ ಜನರು ಇರುವುದರಿಂದ ಇದೊಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥ ಜಿಲ್ಲೆಯಾಗಿದೆ ಹಾಗೂ ಜಿಲ್ಲೆಯಲ್ಲಿ ಜಲಪಾತಗಳು ಕೂಡ ಇರುವುದರಿಂದ ಮಳೆ ಸಮೃದ್ಧಿಯಾಗಿ ಜಲಪಾತಗಳು ತುಂಬ ಉಕ್ಕಿ ಹರಿಯುವ ಸಂದರ್ಭದಲ್ಲಿ ನದಿಗಳು ಉಕ್ಕಿ ಹರಿಯುವ ಸಂದರ್ಭದಲ್ಲಿ ಜಲಪಾತೋತ್ಸವವನ್ನು ಆಚರಣೆ ಮಾಡುವುದು ಕೂಡ ನಾವು ನೋಡುತ್ತೇವೆ ಈ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಜಲಪಾತದ ಸಮೀಪದಲ್ಲಿ ವೇದಿಕೆಗಳನ್ನ ನಿರ್ಮಾಣ ಮಾಡಿ ಹಲವಾರು ರೀತಿಯ ಕಲಾ ಪ್ರದರ್ಶನಗಳನ್ನು ಮಾಡಿ ಅಲ್ಲಿ ಜಲಪಾತೋತ್ಸವವನ್ನು ನಡೆಸುವುದನ್ನು ಕೂಡ ನಾವು ಕಂಡಿದ್ದೇವೆ ಹೀಗೆ ಚಾಮರಾಜನಗರ ಜಿಲ್ಲೆ ಒಂದು ವಿಶಿಷ್ಟವಾದ ಒಂದು ಗಡಿಜಿಲ್ಲೆಯಾಗಿದ್ದು ಇದರಲ್ಲಿ ಹಲವಾರು ರೀತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ನಮಗೆ ಕಂಡುಬಂದಿದೆ ಗಡಿನಾಡ ಉತ್ಸವ ಕೂಡ ಇಲ್ಲಿನ ಒಂದು ಮತ್ತೊಂದು ಕಾರ್ಯಕ್ರಮವಾಗಿದೆ ಗಡಿನಾಡ ಉತ್ಸವದಲ್ಲಿ ಕನ್ನಡ ಕಾವಲು ಸಮಿತಿಯವರು ಕನ್ನಡ ಪರ ಸಂಘಟನೆಗಳು ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಇಲ್ಲಿನ ಜನಾಂಗವನ್ನು ಮುನ್ನಡೆಸಲಿಕ್ಕೆ ಅಲ್ಲಿ ಇಲ್ಲಿ ಇರತಕ್ಕಂಥ ಅನ್ಯ ಭಾಷಿಕರಿಗೆ ಕನ್ನಡದ ಬಗ್ಗೆ ಒಲವು ಮೂಡಿಸಲು ಹಾಗೂ ಕನ್ನಡವನ್ನು ಅವರು ಕಲಿಯಲು ಪ್ರೇರೇಪಿಸಲು ಗಡಿನಾಡ ಉತ್ಸವ ಕೂಡ ಬಹಳ ಪ್ರಯೋಜನಕಾರಿಯಾಗಿದೆ ಈ ಗಡಿನಾಡ ಉತ್ಸವ ಸಂದರ್ಭದಲ್ಲಿ ಭಾಳಷ್ಟು ಜನರು ಇಲ್ಲಿಗೆ ಭೇಟಿ ನೀಡಿ ಈ ಒಂದು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಹಾಗೂ ಇಲ್ಲಿ ಇರತಕ್ಕಂಥ ಯುವ ಪ್ರತಿಭೆಗಳು ಕವಿಗಳಿಗೆ ತಮ್ಮದೇ ಆದಂಥ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅಂದು ನೆರವೇರಿಸಿ ಕೊಡುತ್ತಾರೆ ಗಡಿನಾಡ ಜಿಲ್ಲೆಯ ಒತ್ತು ಉತ್ಸವ ಗಡಿನಾಡ ಉತ್ಸವ ಬಹಳ ಆ ವಿಜೃಂಭಣೆಯಿಂದ ಬಹಳ ವಿಶಿಷ್ಟವಾಗಿ ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡಿತದೆ ಎಂದರೆ ತಪ್ಪಾಗಲಾಗದು ಹೀಗೆ ಚಾಮರಾಜನಗರ ಜಿಲ್ಲೆ ವಿಭಿನ್ನ ಸಂಸ್ಕೃತಿಯ ವಿಭಿನ್ನ ಸೊಗಡು ಸೊಗಡಿನ ಒಂದು ಅತ್ಯುನ್ನತವಾದ ವರ್ಣರಂಜಿತವಾದ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸುತ್ತಿರುವುದನ್ನು ನಾವು ನೋಡಬಹುದಾಗಿದೆ